ಹಲೋ ನಮಸ್ತೆ ನಾನು ರಂಜಿತಾ ಅಂತ ಉಡುಪಿಯಿಂದ ಮಾತಾಡ್ತಿದ್ದೇನೆ ನಮ್ಮಮನೇಲಿ ಮಗುವಿಂದು ಬರ್ತಡೇ ಫಂಕ್ಷನ್ ಇದೇ ಅದಕ್ಕೆ ಬೇರೆ ಬೇರೇ ಸಿಹಿ ತಿಂಡಿ ಬೇಕಿತ್ತು ನಮಗೆ ನಿಮ್ಮ ಅಂಗಡಿಯಲ್ಲೀ ಯಾವುದೆಲ್ಲಾ ವೆರೈಟಿದು ಸಿಕ್ತದೆ

ರವೆ ಲಡ್ಡುಗೆ ಎಷ್ಟು ಬರ್ತದೆ ಕೆ ಜಿಗೆ ಒಂದು ಕೆಜಿ ಅಲ್ಲ ಒಂದು ಕೆ ಕೆ ಜಿಗೇ ರೇಟ್ ಎಷ್ಟು ಒನ್ ಏಯ್ಟಿಯಾ ಓಕೆ ನಮಗೆ ಒಂದು ಹಾಂ ಹೇಳಿ ಒಂದು ಪೀಸಿಗಾ ನಮಗೆ ಅಂದರೆ ಒಟ್ಟಿಗೆ ಇನ್ನೂರು ಜನ ಬರ್ತಾರೆ ಅಂದರೆ ಇನ್ನೂರು ಜನರಿಗೆ ಒಂದು ಲಡ್ಡು ಎಷ್ಟು ಕೆಜಿ ಬೇಕಾಗ್ತದೆ ಫಾರ್ಟಿಯಾ ನಲವತ್ತು ಅಯ್ಯೋ ಹಾಂ ಜಹಂಗೀರಾ

ಜಹಂಗೀರಾ ಜಹಂಗೀರ್ ಒಂದು ಫೈವ್ ಕೆಜಿ

ಡೇಟ್ ಟ್ವೆಂಟಿ ಏಯ್ಟ ಇಪ್ಪತ್ತೆಂಟು ನವಂಬರ್ ಇಪ್ಪತ್ತೆಂಟು ಹಾಂ ನೀವು ಕೊಡ್ತೀರ ಮನೆ ತನಕ ತಲುಪಿಸ್ತೀರ

ನಮ್ಮದು ಉಡುಪಿ ಉಡುಪಿ ಅಂದರೆ ಬರ್ತದೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದೆಯಲ್ಲ ಅದ್ರ ಎದುರುಗಡೆ ಬರ್ತದೆ ಸೆಕೆಂಡ್ ಟು ಎರಡನೇ ಅಡ್ಡ ರಸ್ತೆ ಬರ್ತದೆ ಆರು ದಾರಿ ಬರ್ತದೆ ಹಾಂ ಜಹಂಗೀರಾ ಮತ್ತು ಲಡ್ಡು ಎರಡು ಕೂಡ ಐದು ಐದು ಕೆಜಿ ಹಾಂ ಹಾಂ ಸ್ಟಾರ್ಟಿಂಗ್ ಎಷ್ಟು ಅಮೌಂಟು ಕೊಡಬೇಕಾಗ್ತದೆ ಫೈವ್ ಅಂಡ್ರೆಡ್ ನಾವು ಅಲ್ಲಿಯೇ ಬಂದು ಕೊಡಬೇಕಾ

ಮತ್ತು ಕೇಕ್ ಸಿಗ್ತದಾ ಕೇಕ ನಾವು ಹೇಳಿದ ಡಿಸೈನ್ ಅಲ್ಲಿಯೇ ನೀವು ಮಾಡಿ ಕೊಡ್ತೀರ

ಬಾರ್ಬಿ ಡಾಲಿದು ಒಂದು ಐದು ಕೇ ಜಿದು ಹಾಂ ಹಾಂ ಐದು ಕೆ ಜಿದು ಕೇ ಜಿಗಾ ಫ್ಲೇವರ್ ಬೇರೆ ಬೇರೆ ಇರ್ತದ

ಮತ್ತು ನಿಮ್ಮದು ಅಂಗಡಿ ಶಾಪ್ ಎಲ್ಲಿ ಬರ್ತದೆ ಓಕೆ ಸರಿ ನಾವೇ ಅಲ್ಲಿ ಬರ್ಬೇಕು ಅಲ್ಲ ಓಕೆ ಹಾಂ ಸರಿ